ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಖ್ಯ ಜೀವನೋಪಾಯ ಅಂದರೆ ಕೃಷಿಯೇ ಇಲ್ಲಿ ಮಳೆಯ ಅವ ಮೇಲೆ ಅವಲಂಬಿತ ಆಗಿರುವಂಥ ಜಿಲ್ಲೆ ಇದು ಒಂದೊಂದು ಸಲ ಮಳೆ ಬರ್ದೇ ಬರಗಾಲ ನಿರ್ಮಾಣ ಆಗಿರುವಂತಹ ಸ್ಥಿತಿಯೂ ಸಹ ಇದೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದು ಮೇಯ್ನ್ ಮೇಯ್ನ್ಲಿ ಕೃಷಿ ಮೇಲೆ ನಿಂತಿರುವಂಥದ್ದು ಇಲ್ಲಿ ಸ್ವ ಉದ್ಯೋಗಕ್ಕೂ ಸಹ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಹಾಗೇ ಸುಧಾಕರ್ ಮಿನಿಸ್ಟ್ರ್ ಆಗಿರೋಂಥ ಟೈಮಲ್ಲಿಯೂ ಸಹ ಕೆಲವು ಕೈಗಾರಿಕೆಗಳನ್ನು ಸಹ ಇಲ್ಲಿ ತೆಗ್ದಿದ್ದಾರೆ ಇದರಿಂದ ನಮ್ಮ ಜಿಲ್ಲೆಯ ನಿರುದ್ಯೋಗಿಗಳಿಗೆ ಮತ್ತು ಯುವಜನರಿಗೆ ತುಂಬ ಅನುಕೂಲ ಆಗೈತೆ ಇದರಿಂದ